ಕನ್ನಡ ಭಾಷೆಯಲ್ಲಿ ಮಾತನಾಡುವ ಹಾಗು ಬರೆಯುವಾಗ ನನಗೆ ಕಷ್ಟ ಅನ್ನಿಸುವ ವಿಷಯವು ಏನೂ ಇಲ್ಲ ಏಕೆಂದರೆ ಕೆಲವೊಂದು ಬಾರಿ ಕಷ್ಟವೂ ಕೂಡ ಆಗುತ್ತದೆ ಕೆಲವೊಂದು ಬಾರಿ ಸುಲಭವೂ ಕೂಡ ಆಗುತ್ತದೆ ಏಕೆಂದರೆ ಕನ್ನಡ ಬಳಕೆಯನ್ನು ನಮ್ಮ ಜೀವನದಲ್ಲಿ ನಾವು ಈಗೀಗ ತುಂಬ ಕಡಿಮೆಯೇ ಬಳಸುತ್ತಿದ್ದೇವೆ ಏಕೆಂದರೆ ನಾವು ಈಗ ಅತಿ ಹೆಚ್ಚಾಗಿ ಇಂಗ್ಲೀಷ್ ಇಂಗ್ಲೀಷ್ ಭಾಷಾ ಮೊರೆ ಹೋಗುವುದರಿಂದ ನಮಗೆ ಈಗ ಕನ್ನಡದ ಮೇಲೆ ಓ ಕನ್ನಡದ ಓದುವುದು ಬರೆಯುದನ್ನು ಕೆಲವೊಮ್ಮೆ ಟೆ ಕೆಲವೊಮ್ಮೆ ತುಂಬ ಕಷ್ಟವಾಗುತ್ತದೆ ಏಕೆಂದರೆ ನಾವು ಸಣ್ಣ ವಯಸ್ಸಿನಲ್ಲಿ ಇರುವಾಗ ಕನ್ನಡದಲ್ಲಿ ಕಲಿಯುತ್ತಿದ್ದೇವೆ ಹಾಗು ಬೆಳೆದು ಬಂದ ನಂತರ ನಾವು ಈಗ ಇಂಗ್ಲೀಷಿನ ಮೊರೆಗೆ ಹೋಗುತ್ತಿದ್ದೇವೆ ಹಾಗಾಗಿ ಕೆಲವೊಂದು ಬಾರಿ ಕನ್ನಡದಲ್ಲಿ ಓದಲು ಹಾಗು ಬರೆಯಲು ತುಂಬ ಕಷ್ಟಕರವಾಗುತ್ತದೆ ಏಕೆಂದರೆ ನಾವು ಸಣ್ಣ ವಯಸ್ಸಿನಲ್ಲಿ ಪ್ರತಿನಿತ್ಯ ಶಾಲೆಗಳಲ್ಲಿ ಕಾಪಿ ರೈಟಿಂಗ್ ಹಾಗು ಇನ್ನಿತರ ಆ್ಯಕ್ಟಿವಿಟಿಗಳನ್ನು ಮಾಡಿಸುತ್ತಿದ್ದರು ತದ ನಂತರ ನಾವು ಕಾಲೇಜಿಗೆ ಬಂದ ನಂತರ ಅದು ಯಾವುದು ಇಲ್ಲ ಎಲ್ಲರು ಎಲ್ಲವೂ ಇಂಗ್ಲೀಷಿನ ಮೊರೆ ಹೋಗಿದೆ ಇದರಿಂದ ಇದರಿಂದ ಕನ್ನಡ ಓದಲು ಹಾಗು ಬರೆಯಲು ಕೇವಲ ಕೆಲವೊಮ್ಮೆ ಕಷ್ಟದಾಯಕವಾಗಿರುತ್ತದೆ